ಯೋಗ ಮಾಡೋದರಿಂದ ಸ್ ನನ್ನ ಹೆಲ್ತಿನ ನನ್ನ ಆರೋಗ್ಯವಂತೂ ಸುಧಾರಿಸಿತ್ತು ಅದರ ಪ್ರಯೋಗವಾಗಿ ನಾನು ನಮ್ಮ ಹತ್ತಿರದ ಗುಡಿಯ ಗುಡಿಯಲ್ಲಿ ನನ್ನ ಕೆಲವು ಸ್ನೇಹಿತರಿಗೆ ಕಲಿಸಲು ಪ್ರಾರಂಭಿಸಿದೆ ಅದ್ದರಿನ್ ಅವರೂ ಎಲ್ಲರೂ ಬಹಳ ಅದರಿಂದ ಪ್ರಭಾವಿತರಾದರು ಆಗ ನನಗೆ ಕಲಿಸ ಬೇಕಂತನೂ ಭಾಳ ಪ್ರೀತಿ ಇತ್ತು ನಾನು ಒಂದು ಹತ್ತು ವರ್ಷ ಅದನ್ನು ಪ್ರ್ಯಾಕ್ಟೀಸ್ ಮಾಡಿದ್ದೆ ಅದರ ಸುಖವನ್ನು ಅನುಭವಿಸಿದ್ದೆ ಅದೇ ಅವ್ರಿಗೆಲ್ಲ ಸಿಗಲಿ ಅಂತ ತಿಳ್ಕೊಂಡು ನಾನು ಅವರಿಗೆ ಯೋಗಾಭ್ಯಾಸವನ್ನು ಕಲಿಸಿದೆ ಅವರೂ ಭಾಳ ಸಂತೋಷಪಟ್ಟರು ಅದನ್ನು ಅವ್ರು ಎಷ್ಟ್ರ ಮಟ್ಟಿಗೆ ಕಂಟಿನ್ಯೂ ಮಾಡಿದರು ಗೊತ್ತಿಲ್ಲ ಆದ್ರೆ ನನಗೆ ಮಾತ್ರ ಕಲ್ಸಿದ್ದಕ್ ಸಲ್ಪ ತೃಪ್ತಿ ಇತ್ತು ಅದೇ ರೀತಿ ನಾನು ನುಮ್ದ್ ಪ್ರಯೋಗಗಳನ್ನು ಮಾಡ್ತಾ ಮಾಡ್ತಾ ಧ್ಯಾನ ಮಾಡುವುದ್ರ ಕಡೆಗೆ ಹೆಚ್ಚು ಒಲವು ಮಾಡಿದೆ ಯಾಕಂದರೆ ನನಗೆ ಅನಾರೋಗ್ಯದ ತೊಂದರೆಗಳು ಕಡಿಮೆ ಆದ್ದರಿಂದ ಒಂದೇ ಒಂದೇ ಒಂದು ಇರುವ ಬಿ ಪಿಯನ್ನು ಕಂಟ್ರೋಲ್ ಮಾಡಲು ನಾನು ಧ್ಯಾನವನ್ನು ಮತ್ತು ಆರೋಗ್ಯ ದೃಷ್ಟಿಯಿಂದ ಕೆಲವು ಆಹಾರದ ನಿಯಮಗಳನ್ನು ಪಾಲಿಸುತ್ತಾ ಬಂದೆ ಆದ್ದರಿಂದ ನನ್ನ ಆರೋಗ್ಯವು ಸುಧಾರಿಸಿತಷ್ಟೇ ಅಲ್ಲ ನನಗೆ ಯಾವುದೇ ಅನಾರೋಗ್ಯ ಕಾಡಲಿಲ್ಲ ಆದ್ದರಿಂದ ನಾನು ಧ್ಯಾನಕ್ಕೆ ಹೆಚ್ಚು ಒತ್ತು ಕೊಟ್ಟೆ ಮುಂದೆ ಪ ದ್ಯಾ ಆ ಬೆಂಗ್ಳೂರಿನ ಸಮೀಪದ ಕನಕಪುರ ರಸ್ತೆಯಲ್ಲಿರುವ ಬ್ರಹ್ಮರ್ಷಿಗಳ ಆಶ್ರಮಕ್ಕೆ ಹತ್ತು ದಿವಸ ಹೋಗಿದ್ದೆ ಅದು ವಿಪಸ್ಸನ ಕೆ ಕೇಂದ್ರವಾಗಿತ್ತು ಅಲ್ಲಿ ನಾನು ಹತ್ತು ದಿವಸ ಯಾವುದೇ ಬಾಹ್ಯ ಪ್ರಪಂಚದ ಯಾವುದೇ ಸಮಾಚಾರ ನನಗೆ ಗೊತ್ತಾಗದೆ ಏನೂ ಫೋನ್ ಇಲ್ಲ ಪೇಪರ್ ಇಲ್ಲ ಯಾವುದೂ ಸಮಾಚಾರ ಇಲ್ಲ ಹತ್ತು ದಿವಸ ಯಾರ ಜೊತೆ ಮಾತೂ ಆಡದೆ ವಿಪಶ್ಶನ ಸಿ ಶಿಬಿರವನ್ನು ಮಾಡಿದ್ದೆ ಅದ್ರಿಂದಲೂ ನನಗೆ ತುಂಬ ಉಪ್ಯೋಗ ಆಯಿತು ಅಂದರೆ ಮಾತಿನ ಮೇಲೆ ಕಂಟ್ರೋಲ್ ನಾಲಿಗೆ ಮೇಲೆ ಕಂಟ್ರೋಲ್ ಬಂತು ಆದ್ದರಿಂದ ನಾನು ಎಲ್ಲರಿಗೂ ಒತ್ತಿ ಹೇಳುದು ಏನಂದರೆ ತಮ್ಮನ್ನು ತಾವು ತಿಳಿಯುವುದು ಬಹಳ ಮಹತ್ವ ಜ್ಞಾನ ಸಾಕಷ್ಟು ಜಗತ್ತಿನಲ್ಲಿ ಜ್ಞಾನ ತುಂಬಿದ್ದರೂ ಆ ಜ್ಞಾನದ್ ಜೊತೆಗೆ ನಮ್ಮಷ್ಟಕ್ಕೆ ನಾವು ತಿಳ್ಕೊಳ್ಳಬೇಕಾದದ್ದು ಬಹಳ ಇದೆ ಅಂತ ನನಗೆ ಅನಿಸಿದ್ರಿಂದ ನಾನು ಅಂತರ್ಮುಖಿ ಆದೆ ಅಂದರೆ ಬಾಹ್ಯ ಜಗತ್ತಿನ ಸಾಬ್ ಅನುಕೂಲ ವ್ಯವಹಾರಗಳನ್ನು ಸೀಮಿತಗೊಳಿಸಿ ಸಾಧ್ಯವಾದಷ್ಟು ನನ್ನಷ್ಟಕ್ಕೆ ನಾನು ಇರಲು ಪ್ರಯತ್ನ ಮಾಡಿದೆ ಆಗ ನನಗೆ ಗೊತ್ತಾಯಿತು ನಮ್ಮಲ್ಲಿರುವ ಕೆಪ್ಯಾಸಿಟಿ ನಮ್ಮಲ್ಲಿರುವ ಶಕ್ತಿ ನಮ್ಮಲ್ಲಿರುವ ಶ ಆತ್ಮಬಲವನ್ನು ನಾವು ಯಾವ ರೀತಿ ಬಳಸ್ಕೊಳ್ಬೌದು ಅಂತ ಆಗ ಅನಿಸಿತು ಯೋಗದಿಂದ ಇದನ್ನೆಲ್ಲ ಮಾಡಬಹುದು ಬರೀ ಯೋಗದಿಂದ ಆರೋಗ್ಯ ಮಾನಸಿಕ ದ ದೈಹಿಕ ಆರೋಗ್ಯ ಮಾತ್ರ ಅಲ್ಲ ಮಾನಸಿಕ ಆರೋಗ್ಯವೂ ಸುದ ಸಾಕಷ್ಟು ಸುಧಾರಿಸಿತ್ತು ಆದ್ದರಿಂದ ಸಹನೆ ತಾಳ್ಮೆ ಬಂತು ನನಗೆ ಸ್ವಲ್ಪ ಸ್ ಶೀಘ್ರ ಕೋಪಿ ಆಗಿದ್ದೆ ಆದರೆ ಈ ಆಚರಣೆ ಮೌನಾಚರಣೆ ಮತ್ತು ಧ್ಯಾನ ಮಾಡುವುದರಿಂದ ನನ್ನ ಸಿಟ್ಟು ಸಾಕಷ್ಟು ಮಟ್ಟಿಗೆ ಕಡಿಮೆ ಆಯಿತು ನನಗೆ ಸಹನೆ ತಾಳ್ಮೆ ಬಂತು ಆದ್ದರಿಂದ ನನ್ನ ಜೊತೆಗಿನ ಎಲ್ಲರ ವ್ಯವಹಾರವೂ ಬಹಳ ಸುಧಾರಿಸಿತು ಬಹಳ ಬಹಳ ಸುಧಾರಿಸ್ತು ಆಶ್ಚರ್ಯ ಪಡುವಷ್ಟು ಸುಧಾರಿಸಿತು ಆದ್ದರಿಂದ ನಾನು ವಾ ಧ್ಯಾನಕ್ಕೆ ಮತ್ತು ಮೌನಕ್ಕೆ ಹೆಚ್ಚು ಮಹತ್ವ ಕೊಟ್ಟೆ ಆಗ ಅದರ ಮಹತ್ವ ಗೊತ್ತಾಯಿತು ಮಾತಿಗೆ ಅದನ್ನೇ ಮಹಾತ್ಮ ಗಾಂಧೀಜಿ ಅವರು ತಮ್ಮಲ್ಲಿ ಮೌನವನ್ನು ಆಚರ್ಣೆಯನ್ನು ಮಾಡಬೇಕು ಅಂತ ಬಹಳ ಚಂದನೇ ಹೇಳಿಕೊಟ್ಟಿದ್ರು ಅದೇ ರೀತಿ ನಾವು ಒಂದು ಸಲ್ಪ ವಾರಕ್ಕೆ ಒಂದು ಸಲ ದಿವ್ಸದಾಗರೂ ಒಂದು ಒಂದು ಗಂಟೆ ಅಷ್ಟಾದರೂ ಮೌನವನ್ನು ಆಚರಿಸಿದ್ರೆ ನಮ್ಮ ಮಾತಿನ ಮೇಲೆ ಮನಸ್ಸಿನ ಮೇಲೆ ಹಿಡಿತ ಬರುತ್ತದೆ ಆ ಹಿಡಿತದಿಂದ ನಾವು ನಮ್ಮ ಇದನ್ನು ದಿ ಇಡೀ ದಿನಚರಿಯನ್ನು ಕಂಪ್ಲೀಟಾಗಿ ಕಂಪ್ಲೀಟಾಗಿ ಕವರ್ ಮಾಡ್ಕೊಬೌದು ಆದ್ದರಿಂದ ನನ್ಗೆ ಏನು ಅನ್ಸಿತ್ತು ಅಂದ್ರೆ ಯೋಗ ಮಾಡೋದ್ರಿಂದನೇ ಮಾ ಇವನ್ನೆಲ್ಲ ಮಾಡಕ್ಕೆ ಸಾಧ್ಯ ಯಾರೂ ಕಂಪಲ್ಶನ್ ಮಾಡಿದ್ರೆ ಇದನ್ನು ಯಾರಿಗೂ ಮಾಡೋಕ್ಕಾಗಲ್ಲ ಆದ್ದರಿಂದ ತಮ್ಮಷ್ಟಕ್ಕೆ ತಾವು ತಿಳ್ಕೊಂಡು ಯೋಗ ಸಾಧನೆ ಮಾಡಿದ್ರೆ ಅದರಿಂದ ಮಾ ದೈಹಿಕ ಆರೋಗ್ಯವೂ ಸುಧಾರಿಸ್ತೈತಿ ಮಾನಸಿಕ ಆರೋಗ್ಯವೂ ಸುಧಾರಿಸ್ತೈತಿ ಪ್ಲೀಸ್ ಎಲ್ಲ ಸಹೋದರಿಯರು ಎಲ್ಲರೂ ಮಾನವರಾದವ್ರು ಎಲ್ಲರೂ ತಮ್ಮಷ್ಟಕ್ಕೆ ತಾವು ತಾವು ಏನು ಯಾಕೆ ಬಂದೇವಿ ನಮ್ಮ ಜನ್ಮ ಏನು ಅನ್ನೋದು ತಿಳ್ಕೊಂಡು ಎಲ್ಲರೂ ತಾವು ಅದೇ ರೀತಿ ಸಾಧನೆಯನ್ನು ಮಾಡಬೇಕು ಸಾಧನೆಯನ್ನು ಮಾಡಬೇಕು ಆದ್ದರಿಂದ ಅದರಿಂದ ನಮಗೂ ಉಪಯೋಗ ಅಲ್ಲ ಎಲ್ಲರಿಗೂ ಉಪಯೋಗ ಆಗುತ್ತೆ ಅದೇ ಹೇಳುವುದು ನಾ ತಾವು ಸುಧಾರಿಸಿದರೆ ಜಗತ್ತು ಸುಧಾರಿಸುವುದೆಂದು ಆದ್ದರಿಂದ ತಾವು ತಿಳ್ಕೊಂಡರೆ ಜಗತ್ತನ್ನು ತಿಳ್ಕೊಂಡಂಗೆ ಆಗೋದು ಜಗತ್ತೇ ಎಲ್ಲರೂ ಪ ಸೊಕ್ ಸುಖಿನೋಭವಂತು ಅನು ಎಲ್ಲರಿಗೂ ಸರ್ವೇ ಜನಾಃ ಸುಖಿನೋಭವಂತು ಅಂದು ಹೇಳ್ಬೌದು ಆದ್ದರಿಂದ ಯೋಗ ಮತ್ತು ಧ್ಯಾನದಿಂದ ಈ ಜಗತ್ತಿನ ಸರ್ವ ಸುಖವನ್ನು ಪಡೆಯಬೌದು ಎಲ್ಲರೂ ಯೋಗಾಭ್ಯಾಸ ಮಾಡಿರಿ ಮತ್ತು ಎಲ್ಲರೂ ಸುಖಿಯಾಗಿರಿ ಇದರಿಂದ ಕೇವಲ ದೈಹಿಕ ಪಾ ಮಾನಸಿಕ ಮಾತ್ರ ಅಲ್ಲ ಆಧ್ಯಾತ್ಮಿಕ ಸಾಧನೆ ಮಾಡೋವ್ರು ಅದನ್ನೇ ಮಾಡ್ಯಾರ ಅದಕ್ಕಾಗಿ ನಮ್ಮ ಈ ಸನಾತನ ಧರ್ಮದಲ್ಲಿ ಎಷ್ಟೊಂದು ಋಷಿಗಳು ಮುನಿಗಳು ಅದನ್ನೇ ಮಾಡಿ ಸಾಧಿಸಿ ತೋರಿಸಿದ್ದಾರೆ ಯಾ ಈ ಅದಕ್ಕೆ ಉದಾಹರಣೆ ಹಿಮಾಲಯ್ದಲ್ಲಿರುವ ಸ ಅಸಂಖ್ಯಾತ ಸನ್ಯಾಸಿಗಳು ಆ ಸಾಧನೆಯಲ್ಲಿ ತೊಡಗಿದ್ದಾರೆ ಅವರು ಆಧ್ಯಾತ್ಮದ ಹಾದಿಯಲ್ಲಿ ಇರುವವರಾದ್ದರಿಂದ ಸ ಹಿಮ್ ಹಿಮಾಲಯದಲ್ಲಿ ಹೋಗಿ ಸಾಧನೆಯನ್ನು ಮಾಡುತ್ತಾರೆ ಆದರೆ ನಾವು ಇದ್ದಲ್ಲೇ ಹೇಳ್ ಇರುವಂತೆ ಈ ವ್ಯವಹಾರದ ಜಗತ್ತಿನ ವ್ಯವಹಾಗಳನ್ನು ಮಾಡುತ್ತಲೇ ಸಾ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬೌದು ಎಂದು ನಮ್ಮ ಬಸವ ಹೇಳಿದಂತೆ ಇರುವಲ್ಲೇ ನಾವು ಇದ್ದು ಸಾ ಇದನ್ನು ಸಾಧಿಸಬಹುದು ಇದಕ್ಕಾಗಿ ಮಠ ಮನ ಮಠ ಮನೆಗಳನ್ನು ತೊರೆದು ಇಡೀ ಹಿಮಾಲಯಕ್ಕೆ ಹೋಗ್ಬೇಕ್ ಅಂತೇನಿಲ್ಲ ಇಲ್ಲಿದ್ದೂ ಅದನ್ನು ಸಾಧಿಸಬೌದು ಅಂತ ನನ್ನ ಅನಿಸಿಕೆ ಆದ್ದರಿಂದ ಎಲ್ಲರೂ ಈ ಸ್ವಲ್ಪ ಎಲ್ಲ ತಮಗೆ ಸಾಧ್ಯ ಇದ್ದಷ್ಟು ಮಟ್ಟಿಗಾದರೂ ಯೋಗ ಧ್ಯಾನವನ್ನು ಮಾಡಬೇಕು ಆರೋಗ್ಯ ಗಳಿಸ್ಕೊಬೇಕು ಆರೋಗ್ಯ ಜೊತೆಗೆ ಮನಸ್ಸಿನ ಸ್ಥಿರತೆ ಮನಸ್ಸಿನ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಆದ್ದರಿಂದ ಇದು ವಸುಧೈವ ಕುಟುಂಬಕವಾಗಿ ಎಲ್ಲರಿಗೂ ಅನುಕೂಲವಾಗುವಂಥ ಒಂದು ಸಾಧನೆ ಆಗುತ್ತೆ ಅಂತ ನನಗೆ ಅನಿಸ್ತದೆ ಆದ್ದರಿಂದ ಎಲ್ಲರೂ ಯೋಗಾಭ್ಯಾಸ ಮಾಡಿರಿ ನೀವೂ ಹೆಲ್ದಿ ಆರೋಗ್ಯವಾಗಿ ಇರ್ರಿ ಜಗತ್ತನ್ನೂ ಹಿಲ್ ಆರೋಗ್ಯದ ಕಡೆಗೆ ಒಯ್ಯಿರಿ ಇದನ್ನು ಪ್ರಧಾನ್ ಮಂತ್ರಿ ಅವರು ಭಾಳ ಚಂದ ಹೇಳಿಕೊಟ್ಟಾರೆ ಎಲ್ಲರಿಗೂ ಅವರೂ ಮಾಡ್ತಾರೆ ಆದ್ರಿಂದಲೇ ನಮ್ಮ ಭಾರತ ಇವತ್ತಿಗೆ ಜಗತ್ತಿಗೆ ಕಣ್ಣು ಎತ್ತಿ ನೋಡುವಂಗೆ ಹಂಗ್ ಒಂದು ಸ್ಥಾನಕ್ಕೆ ಬಂದು ನಿಂತೈತಿ ಈ ಹಿಂದಿನ ಧರ್ಮ ಅಂತೇನೂ ನಾವು ಕಡೆಗಣಿಸದೆ ನಮ್ಮ ಆಯುರ್ವೇದ ಮತ್ತು ನಮ್ಮ ಯೋಗವನ್ನು ಜಗತ್ತಿಗೆ ತೋರಿಸಿ ಅದನ್ನು ಮಾದರಿಯಾಗಿ ಮಾಡಿದರೆ ಇವತ್ತಿಲ್ಲ ನಾಳೆ ಜಗತ್ತಿಗೆ ನಾವೇ ಶ್ರೇಷ್ಠರಾಗುತ್ತೇವೆ ಎನ್ನಲ್ಲಿ ನನಗೆ ಸಂಶಯವಿಲ್ಲ ಆದ್ದರಿಂದ ಎಲ್ಲರೂ ಅದರ ಮಹತ್ವ ತಿಳಿದು ಎಲ್ಲರೂ ಅದನ್ನು ಪಾಲಿಸಿರಿ ಯೋಗದ ಮಹತ್ವ ತಿಳಿದವರು ಯಾರೂ ಅದನ್ನು ಸುಮ್ಮನೆ ಬಿಡುವುದಿಲ್ಲ ಆದ್ದರಿಂದ ಎಲ್ಲರೂ ಯೋಗಾಭ್ಯಾಸ ಮಾಡಿ ಅದರಿಂದ ಸಾಧನೆಯನ್ನು ಮಾಡಿ ನಿಯಮಿತ ಸಾಧನೆ ಮಾಡುವುದು ಈ ಜಿಮ್ಮಿಗೆ ಹೋಗಿ ಒಂದು ವಾ ಒಂದು ತಾಸು ನಾನು ಒಂದು ಎಲ್ಲ ಕ್ಯಾಲ್ರಿ ಬರ್ನ್ ಮಾಡ್ತೀನಿ ಅನ್ನೋಕ್ಕಿಂತ ದಿ ನಿಯಮಿತವಾಗಿ ಶರೀರವನ್ನು ಮಾನ್ಸಿಕ್ವಾಗಿಯೂ ಒಂದುಗೂಡಿಸಿ ಆ ಮಾನಸಿಕತೆಯಿಂದ ಆತ್ಮವನ್ನು ಪರಮಾತ್ಮನಡೆಗೆ ಒಯ್ಯಲು ಸಹಾಯವಾಗುವಂಥ ಯೋಗವನ್ನು ಎಲ್ಲರೂ ಮಾಡಿರಿ ಈ ಯೋಗ ಮಾಡುವುದರಿಂದ ನನಗೆ ಆದ ಅನುಭವಗಳನ್ನು ನಾನು ಹೇಳಲು ಇಚ್ಛಿಸುತ್ತೇನೆ ನನ್ನ ಆರೋಗ್ಯ ತುಂಬ ಸುಧಾರಿಸಿತು ಏ ಈ ರೀತಿ ಇನ್ ಆಸನಗಳನ್ನು ನಿಯಮಗಳನ್ನು ಪಾಲಿಸುತ್ತಿದ್ದರೆ ಅನಾವಶ್ಯಕವಾಗಿ ಡಯೆಟ್ ಮಾಡಬೇಕಾದ ಪ್ರಸಂಗವೇ ಬರುವುದಿಲ್ಲ ಮನಸ್ಸಿನ ಮೇಲೆ ಹಿಡಿತ ಬರುತ್ತದೆ ಆ ಹಿಡಿತದಿಂದಾಗಿ ಆಟೋಮೆಟಿಕ್ ಆಗಿ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಆಗುತ್ತೆ ಹೆಂಗಂದ್ರೆ ನಾವು ಕಂಪಲ್ಸರಿ ಉಪ್ವಾಸ ಮಾಡ್ಬೇಕು ಅನ್ಸೋದೇ ಇಲ್ಲ ತಪ್ಪು ಒಪ್ಪುಗಳು ನಮ್ಮ ನಮ್ಗೇ ತಿಳಿತಾವೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಏನು ಮಾಬೇಕು ಏನು ಮಾಡಬಾರ್ದು ಅನ್ನೋ ಅಂಥ ಜ್ಞಾನವೂ ನಮಗೆ ಬರುತ್ತೈತೆ ಆದ್ದರಿಂದ ಈ ಯೋಗ ಮಾಡುವುದರಿಂದ ಕೇವಲ ಆರೋಗ್ಯ ಮಾತ್ರ ಅಲ್ಲ ಎಲ್ಲ ಎಲ್ಲವೂ ಸುಧಾರಿಸ್ತೈತಿ ಅನ್ನೋದು ನನ್ನ ಅಭಿಪ್ರಾಯ ಆದ್ದರಿಂದ ಎಲ್ಲರೂ ಯೋಗಾಭ್ಯಾಸ ಮಾಡಿರಿ ಯೋಗಾಭ್ಯಾಸ ಮಾಡೋದರಿಂದಲೇ ಇದನ್ನೆಲ್ಲ ಸಾಧ್ಸೋಕ್ಕೆ ಸಾಧ್ಯ ಅಂತ ನಾನು ಹೇಳ್ತೇನೆ